ನನ್ನ ಹೆಸರು ನಿಖಿಲ್ ನಾನು ಸಾಗರದಲ್ಲಿದ್ದೇನೆ ನಾನು ಸಾಗರದಿಂದ ನಿಮ್ಮ ಹತ್ತಿರ ಮಾತನಾಡುತ್ತಿದ್ದೇವೆ ನಾವು ಮತ್ತು ನಮ್ಮ ಕುಟುಂಬದವ್ರು ಸೇರಿ ಗೆಳೆಯರೆಲ್ಲಾ ಸೇರಿ ಒಂದು ಪ್ರಯಾಣಕ್ಕೆ ಹೋಗಬೇಕೆಂದು ಯೋಚನೆ ಮಾಡಿದ್ದೇವೆ ಸೊ ಅದಕ್ಕಾಗಿ ನಿಮ್ಮ ನಮಗೆ ಸ್ವಂತ ಚಲಾಯಿಸಲು ನಿಮ್ಮ ಕಾರನ್ನು ಬುಕ್ ಮಾಡಬೇಕು ಅಂತ ಅಂದುಕೊಂಡಿದ್ದೇವೆ ಸರ್ ನೀವು ಪ್ರತಿ ಕಿಲೋಮೀಟರಿಗೆ ಎಷ್ಟು ಹಣ ತೊಗೊತಿರಾ ನಮಗ್ ಸ್ವಲ್ಪ ಹೇಳಿ ನೀವು ಕಡಿಮೆ ಮಾಡಿಕೊಡಿ ನೀವು ಕಡಿಮೆ ಮಾಡಿಕೊಟ್ರೆ ನಾವು ಸುಮಾರು ಒಂದು ಹದಿನೈದು ದಿವಸ ಹೋಗ್ತಿವಿ ನೀವು ಹದಿನೈದು ದಿವಸದಲ್ಲಿ ಸುಮಾರು ಕಡೆ ಹೋಗಬೇಕಾಗತ್ತೆ ನಿಮ್ಮ ಬಿಸ್ನೆಸ್ಸು ಹೆಚ್ಚಾಗತ್ತೆ ನಮ್ಮ ಬಯಕೆ ತೀರುತ್ತೆ ಅದಕ್ಕೆ ನೀವು ಸ್ವಲ್ಪ ಕಡಿಮೆ ಮಾಡಿಕೊಡಿ ನೋಡಿ ನೀವು ಪ್ರತಿ ಕಿಲೋಮೀಟರಿಗೆ ಎಷ್ಟು ತಗೊತಿರಾ ಸರ್ ಸ್ವಲ್ಪ ಕಡಿಮೆ ಮಾಡಿಕೊಡಿ ಆಯ್ತಾ ನೀವು ಕಡಿಮೆ ಮಾಡಿದರೆ ನಾವು ಎಲ್ಲಾ ಕಡೆ ಹೋಗಿ ಹೋಗಿ ಬರ್ಬೋದು ನಾವು ಸುಮಾರು ಒಂದು ಹದಿನೈದು ದಿವಸ ಟ್ರಿಪ್ ಮಾಡ್ತಿವಿ ನಿಮಗೆ ಅಡ್ಡಿಯಿಲ್ಲ ಅಂದರೆ ಬುಕ್ ಮಾಡ್ತಿನಿ ಇಲ್ಲಾಂದರೆ ಇಲ್ಲ ನಮ್ದು ಫೋರ್ಸಿಲ್ಲ ಹದಿನೈದು ದಿನ ಬುಕ್ ಬುಕ್ ಮಾಡಿದ್ರಲ್ಲೇ ಕರೆಕ್ಟು ಹದಿನೈದು ದಿನ ಮಾಡ್ತಿವಿ ಒಂದು ಅದ್ರಲ್ಲಿ ಒಂದು ದಿವ್ಸ ಎಕ್ಸ್ಟ್ರಾ ತಗೊಳೊಲ್ಲ ಒಂದು ದಿವ್ಸ ಕಡಿಮೆ ತಗೊಳೊಲ್ಲ ನಾವು ಪರ್ಟಿಕ್ಯುಲರಾಗಿ ಫಿಕ್ಸಡ್ ಆಗಿರ್ತಿವಿ ಮತ್ತು ನಾವು ಸುಮಾರು ಕಡೆ ಹೋಗಿ ಬರಬೇಕು ಮೊದಲು ನಾವು ಆ್ಯಕ್ಚುಲಿ ಇರೋದು ಸಾಗರದಲ್ಲಿ ಇರ್ತಿವಿ ಸಾಗರದಿಂದ ಅಲ್ಲಿಂದ ಡೈರೆಕ್ಟ್ ಶಿವ್ಮೊಗ್ಗಕ್ಕೆ ಹೋಗ್ತಿವಿ ಶಿವ್ಮೊಗ್ಗದಲ್ಲಿರೋ ಕೋಟೆ ಇದಿದೆಯಲ್ಲ ಹನುಮಾನ್ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಹೋಗ್ತಿವಿ ಇಲ್ಲಿಂದ ಡೈರೆಕ್ಟ್ ಬೆಂಗ್ಳೂರಿಗೆ ಹೋಗಿ ಬೆಂಗ್ಳೂರು ವಂಡರ್ಲಾಕ್ಕೆ ವಿಸಿಟ್ ಮಾಡಬೇಕು ಆ ವಂಡರ್ಲಾ ನೆಕ್ಸ್ಟ್ ಮೈಸೂರಿಗೆ ಹೋಗಿ ಆ ಮೈಸೂರಲ್ಲಿರೋ ಝೂ ನೋಡ್ಕೊ ಬರಬೇಕು ಅದು ನೋಡಲು ತುಂಬ ಸುಂದರವಾಗಿರುತ್ತದೆ ಎಂದು ನಮ್ಮ ಕುಟುಂಬದವ್ರು ಹೇಳಿದ್ದಾರೆ ಅದಕ್ಕೆ ಅದು ನೋಡ್ಕೊಂಡು ಬರಲೇಬೇಕು ಅಂತ ನಾವು ಬಯಸ್ತೇವೆ ಇಲ್ಲಿಂದ ಒಂದು ಇದಕ್ಕೆ ಹೋಗಬೇಕು ಸ್ಟ್ರೇಟ್ ಉತ್ತರ ಪ್ರದೇಶಕ್ಕೆ ಹೋಗಬೇಕು ಆ ಉತ್ತರ ಪ್ರದೇಶದಲ್ಲಿರುವ ಅಯೋಧ್ಯೆ ಅಖನ್ ಅಖಂಡ ಭರತ ಖಂಡದ ಒಡೆಯನಾದ ರಾಮನನ್ನ ಮನೆ ಅದು ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಟ್ಟಿದ್ದಾರೆ ಅದನ್ನು ನಾವು ಹೋಗಿ ನೋಡ್ಕೊಂಡು ಬರಬೇಕು ಸೊ ಅದಕ್ಕೆ ಇದಕ್ಕೆಲ್ಲ ಚಾರ್ಜ್ ಎಷ್ಟಾಗತ್ತೆ ಅಂತ ನಮಗ್ ಒಂದು ಇದು ಮಾಡಿರಿ ಪ್ರತಿ ಕಿಲೋಮೀಟರು ಎಷ್ಟು ತಗೊತಿರಾ ನೀವು ಇಷ್ಟೆಲ್ಲ ಹೇಳಿದ್ದಿವಿ ಇಷ್ಟಂತ ಅಲ್ಲ ಇನ್ನೂ ಸುಮಾರು ಇದೆ ಬೇರೆ ಬೇರೆ ಕಡೆ ಅಲ್ಲಿ ಪುಟ್ಟ ಜಾಗ ಆ ಬೇರೆ ಬೇರೆ ಕಡೆ ಕೆರೆ ಇರತ್ತಲ್ಲ ಅಲ್ಲೆಲ್ಲ ಹೋಗಬೇಕು ಅಲ್ಲಿಂದ ನೆಕ್ಸ್ಟ್ ಮೇಯ್ನ್ ನಾ ಹೇಳಬೇಕಂದ್ರೆ ಗೋವಾಕ್ಕೆ ಹೋಗಬೇಕು ಅಲ್ಲಿರೋ ಗೋವಾ ಬೀಚು ಮರಳುಗಳೆ ಎಲ್ಲ ಸೂಪರ್ ಆಗಿರುತ್ತೆ ಎಲ್ಲ ಚೆನ್ನಾಗಿರತ್ತೆ ಮತ್ತು ಮತ್ತು ನಾವು ಒಂದು ಈಕ್ವೇಟರಿಗೆ ಹೋಗಬೇಕು ಆ ಈಕ್ವೇಟರ್ ಹೇಗಂದ್ರೆ ನ್ವಾರ್ದನ್ ಪ್ಲೇಸನ್ಸ್ ಇರುತ್ತೆ ಸೌದನ್ ಸೌದರ್ನ್ ಪ್ಲೇನ್ಸ್ ಇರುತ್ತೆ ಎಲ್ಲಾ ಕಡೆ ನಾವು ಆಲ್ ಓವರ್ ಆ ಒಂದು ಮಾತು ಒಂದೇ ಮಾತಲ್ಲಿ ಹೇಳೋದಾದರೆ ಆಲ್ ಓವರ್ ಕರ್ನಾಟಕ ಆ್ಯಂಡ್ ಆಲ್ ಓವರ್ ಸಮ್ ಸ್ಟೇಟ್ಸ್ ಅಂತ ಹೇಳ್ಬೌವುದು ಎಲ್ಲ ಕಡೆ ಹೋಗಿ ಬರಬೇಕು ಹದಿನೈದು ದಿವ್ಸದಲ್ಲಿ ಮುಗಿಸ್ತೀವಿ ನಾವು ಎಲ್ಲ ಕಡೆ ಹೋಗಬೇಕಂದ್ರೆ ಜಾಸ್ತಿ ದಿನ ಆಗುತ್ತೆ ಅಂತ ಅಲ್ಲ ಹದಿನೈದು ಕಡೆ ಮುಗಿಸ್ತೇವೆ ಮತ್ತು ನಾವು ಮುಖ್ಯವಾಗಿ ನಾವು ಮನೆ ದೇವ್ರ ಹತ್ತಿರ ಹೋಗಬೇಕು ನಮ್ಮ ಮನೆ ದೇವ್ರು ಇರೋದು ಆದಿ ಜನಾರ್ಧನ ಶೀಮಂತೂರು ಅಲ್ಲಿರೋದು ಉಡುಪಿ ಅಲ್ಲಿರೋದು ಆಯ್ತಾ ಉಡುಪಿ ಜಿಲ್ಲೆಯಲ್ಲಿ ಇರೋದು ನಾವು ಅಲ್ಲಿಗೆ ಹೋಗಲೇಬೇಕು ಹೋಗೇ ಹೋಗ್ತಿವಿ ಇದಕ್ಕೆ ನಮಗೆ ನಿಮ್ಮ ಸ್ವಂತ ಗಾಡಿ ಚಲಾಯಿಸಲು ಇಷ್ಟೆಲ್ಲ ಹೇಳಿದ್ದಿವಿ ಅದಕ್ಕೆ ನೀವು ನಿಮ್ಮ ಕಾರು ಅಥವಾ ವಾಹನವನ್ನು ನಮಗೆ ಕೊಟ್ಟರೆ ನಮಗೆ ತುಂಬ ತುಂಬ ಉಪಕಾರವಿರುತ್ತೆ ನಾನು ನಿಮಗೆ ಎಂದಿಗೂ ಧನ್ಯನಾಗಿರುತ್ತೇನೆ